ಸಾರಿಗೆ ಅಂದರೆ ಸಾರಿಗೆ ಅನ್ನೋದು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಹೋಗಬೇಕಾದ್ರೆ ಸಾರಿಗೆ ಅನ್ನೋದು ತುಂಬ ಪ್ರಾಮುಖ್ಯತೆ ನೀಡುತ್ತೆ ಓಕೆ ನಾವು ಇಲ್ಲಿ ಬಸ್ಸು ಮತ್ತು ರೈಲನ್ನು ತಗೆದುಕೊಂಡರೆ ಎಲ್ಲ ನೋಡಿ ಈವಾಗ ಎಲ್ಲರ ಮನೆಯಲ್ಲಿ ಬೈಕ್ ಇದೆ ಎಲ್ಲರ ಮನೆಯಲ್ಲಿ ಕಾರ್ ಇದೆ ಅಂತ ಹೇಳೋಕಾಗಲ್ಲ ತುಂಬ ಜನರು ಒಂದು ಬಸ್ಸನ್ನೇ ನಂಬಿಕೊಳ್ಳೋರಿದ್ದಾರೆ ತುಂಬ ಜನರು ರೈಲನ್ನೇ ನಂಬ್ಕೊಂಡು ಇರೋರು ಇದ್ದಾರೆ ನಾವು ಯಾವುದೋ ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ಸ್ಥಳಕ್ಕೆ ಭೇಟಿ ನೀಡಬೇಕು ಆವಾಗ ಒಂದು ಬಸ್ ಬಸ್ಸಲ್ಲಿ ಹೋಗೋದ್ರಿಂದ ಸೇಫು ಆ್ಯಂಡ್ ಬಸ್ಸಲ್ಲಿ ಹೋಗೋದ್ರಿಂದ ನಮಗೆ ಕಡಿಮೆ ದರ ಇರುತ್ತೆ ನಾವು ತೋ ನಮ್ಮನ್ನು ಹೋಗೋ ಒಂದು ಸ್ಥಳವನ್ನು ತುಂಬ ಈಸಿ ಆಗಿ ಸೇಫ್ ಆಗಿ ರೀಚ್ ಆಗ್ಬೋದು ಅನ್ನೋದು ತುಂಬ ಜನದ ನಂಬಿಕೆ ಆಗಿರುತ್ತೆ ಅದೇ ರೀತಿಯಾಗಿ ನಾವು ಒಂದು ದೂರದ ಒಂದು ಸ್ಥಳಕ್ಕೆ ಹೋಗಬೇಕು ಅಲ್ಲಿ ಆ ದೂರದ ಒಂದು ಸ್ಥಳಕ್ಕೆ ಹೋಗಬೇಕಾದ್ರೆ ರೈಲು ಸೇಫು ಆ ರೈಲಲ್ಲಿ ಹೋದದ್ದು ಕ ಬಸ್ಸಿಗೆ ಕಂಪೇರ್ ಮಾಡಿಕೊಂಡ್ರೆ ರೈಲಲ್ಲಿ ಟಿಕೇಟ್ ಸ್ವಲ್ಪ ಕಮ್ಮಿ ಇರುತ್ತೆ ನಾವೊಂದು ಆರಾಮಾಗಿ ಹೋಗಿ ಆ ಡೆಸ್ಟಿನೇಷನನ್ನು ರೀಚ್ ಆಗ್ಬೋದು ಅನ್ನೋದು ಕೆಲವರ ನಂಬಿಕೆ ಆಗಿರುತ್ತೆ ಸೊ ಸಾರಿಗೆ ಅನ್ನೋದು ತುಂಬ ಮುಖ್ಯ ನಾವು ಎಷ್ಟೋ ಜನರು ಎಲ್ಲೆಲೋ ಹೋಗ್ಬೇಕು ಅಂದ್ಕೊಂಡಿರ್ತಾರೆ ಬಟ್ಟು ಇದು ಟಿಕೇಟ್ ದರ ಇರುತ್ತಲ್ಲ ಇದನ್ನು ನೋಡಿಬಿಟ್ಟು ಏ ನನ್ನತ್ರ ಅಷ್ಟು ದುಡ್ಡಿಲ್ಲ ಹೋಗೋಕ್ಕಾಗಲ್ಲ ನಾನು ಆ ಒಂದು ಸ್ಥಳನ ನೋಡೋಕ್ಕಾಗಲ್ಲ ಅನ್ನೋದೊಂದು ಜೀವನದ ಹಾಸ್ಯಲೋಕ್ಸೇವ ಅಲ್ಲಿ ಒಂದು ಸಲ ಹೋಗಿ ನೋಡ್ಕೊಬರ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಬಟ್ಟು ಈ ಒಂದು ಟಿಕೇಟ್ ತುಂಬ ಜಾಸ್ತಿ ಇದ್ದರೆ ಓ ಬೇಡ ಬಿಡು ಈ ಸಲ ಹೋಗೋದು ಬೇಡ ನೆಕ್ಸ್ಟ್ ಸಲಿ ಹೋಗೋಣಂತ ಹೀಗೆ ಮುಂದೆ ಮುಂದೆ ಹಾಕೊಂಡು ಹೋಗ್ತಾಯಿರ್ತಾರೆ ಆದರೆ ನಾನು ಕಡಿಮೆ ನಾವು ಈಗ ಎಲ್ಲ ಜನರ ಜೀವನ ಒಂದು ಇದು ಎಲ್ಲರಿಗೂ ಒಂದು ಕೈಗೆಟುಕುವ ದರದಲ್ಲಿ ಟಿಕೇಟ್ ಇದೆ ಎಲ್ಲರೂ ತಮ್ಮ ತಮ್ಮ ಇಷ್ಟವಾದ ಸ್ಥಳಗಳನ್ನು ಸ ಹೋಗಿ ನೋಡ್ಕೊಂಡು ಬರ್ತಾಯಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ